ಹೂವಿನ ಅಂಗಡಿಯವ್ರ ಹಾಂ ನನಗೆ ಒಂದು ಕೆ ಜಿ ಚೆಂಡು ಹೂ ಬೇಕಿತ್ತು ಫ್ರೆಶ್ ಬೇಕು ಇದೆಯಲ್ಲ

ನನಗೆ ಒಂದು ಕೆಜಿ ಬೇಕು ಹೌದು ಹೌದು ಇದೆಯಲ್ವ ಅವೆಲೆಬಲ್ ಇದೆಯಲ್ವ ಹಾಂ ಗುಲಾಬಿ ಹೂ ಇದೆಯಾ ಹಾಂ ಹಾಂ ಅದು ಹಾಂ ನಮಗೆ ಕೆಂಪು ಗುಲಾಬಿ ಬೇಕು ಹಾಂ ಹಾಂ ಒನ್ ಹಾಂ ಹಾಂ ಹಾಂ ನಮಗೆ ಅದೆ ಒಂದು ಇದು ಬೇಕು ಅದೆ ಒನ್ ಕೆ ಜೀ ಚೆಂಡು ಹೂ ಮೊದಲು ಬೇಕು ಆಮೇಲೆ ಒಂದು ಗುಲಾಬಿ ಹೂವು ಒಂದು ಇಪ್ಪತ್ತು ಹ್ಞೂ ರೇಟ್ ಯಾವ ಥರ ಇದೆ ಸರ್ ಇವತ್ತು ಹ್ಞೂ ಹ್ಞೂ ಹ್ಞೂ ಹೌದಾ ಒಂದು ಅಂದಾಜು ಎಷ್ಟು ರೇಟ್ ಆಗ್ಬೋದು ಅಂತ ಏನಾದರೂ ಹೇಳ್ತೀರಾ ಹೌದಾ ನಿಮ್ದು ಶಾಪ್ ಎಲ್ಲಿರೋದು ಪಡುಬಿದ್ರಿಲ್ಲಿರುವುದಾ ನಾವು ಅದೆ ಊರು ನಾವು ಉಡುಪಿಲಿ ಇರುವುದು ನೋಡುವ ನಾವೂ ರೆಡಿ ಮಾಡಿ ಹೇಳಿ ಕಾಲ್ ಮಾಡಿ ನಮಗೆ ಹಾಂ ಇದೆ ಅಂತ ಆದರೆ ಇದ್ದರೆ ನಾವು ನಮಗೆ ಆ ಕಡೆ ಬರಲಿಕ್ಕೆ ಆದರೆ ನಾವೇ ಬಂದು ತಗೊಂಡು ಹೋಗ್ತೇವೆ

ಹ್ಞೂ ಸರಿ ಸರ್ ಅದೆ ನಾನು ಹೇಳ್ತೇನೆ ನಮ್ದು ಆದರೆ ನಾನೇ ಬರ್ತೆನೆ ಬಂದು ಅಲ್ಲಿ ಮತ್ತು ನೋಡಿ ತಗೊಳ್ತೇನೆ ಇಲ್ಲದಿದ್ದರೆ ನಿಮಗೆ ನಾನು ಹಾಂ ನಮಗೆ ಅದೆ ಹಾಂ ಸಂಜೆ ನಮಗೆ ಪೂಜೆ ಇದೆ ಅದಕ್ಕೆ ಸಂಜೆ ಒಂದು ನಾಲ್ಕು ಗಂಟೆ ಅಥವಾ ಐದು ಗಂಟೆ ಅಷ್ಟು ಟೈಮಲ್ಲಿ ನಾವು ಬರ್ತೇವೆ ಹೇಳ್ತೇವೆ ಇಲ್ಲಂದ್ರೆ ಹ್ಞೂ ಸರಿ ಸ್ವಲ್ಪ ನೋಡಿಕೊಂಡು ನಮಗೆ ರಿಯಾಯಿತಿ ಎಲ್ಲ ಕೊಡಿ ಸರಿ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್